ನನ್ನ ಹೆಸರು ಆಶಾ ಅಂತ ನಾವು ಇಲ್ಲೇ ಗದಗ ಬಂದಿದ್ದಿವಿ ಇಲ್ಲಿ ಟೂರಿಸ್ಟ್ ಪ್ಲೇಸ್ ಯಾವ ಯಾವ್ದು ಅಂತ ಹೇಳ್ಬೇಕು ಆಗಿತ್ತು

ಇವನ್ನೆಲ್ಲಾ ನೋಡಾಕೆ ಎಂಟ್ರೆನ್ಸ್ ಫೀ ಏನಾರ ಕೊಡ್ಬೇಕಾ ಏನು ರೀ ಹೌದನು ರೀ ನಮ್ಗೆ ಮತ್ತು ಉಳ್ಕೊಳ್ಳಾಕ ಇಲ್ಲಿ ಹೋಟಲ್ ಗೀಟಲ್ ಎಲ್ಲ ಛಲೋ ಅದಾವ ನಾವು ಹಾಂ ಹಾಂ ಎಷ್ಟು ಅದಾವೆ ಹೋಮ್ ಹೋಟಲಿಂದು ಅಮೌಂಟ್ ಗಿಮೌಂಟ್ ಏನು ಹೆಚ್ಗೆ ಆಗತ್ತೆ ಏನು ರೀ ಹೌದನು ರೀ ಇಲ್ಲೇನು ತಿನ್ನತ್ತೆ ರೀ ತಿನ್ನಾಕೆ ಅದಕ್ಕೆ ಗದಗ ಒಳಗೆ ಹೌದಾ ಹೌದನು ರೀ ಗದಗ ಒಳಗೆನಾ ನೊಡುವಂತ ಟೆಂಪಲ್ ಗಿಂಪಲ್ ಎಲ್ಲ ಹೌದನು ರೀ ಮತ್ತೆ ಸ್ಟ್ಯಾಚ್ಯು ಅಂದರಲ್ಲ ಅದು ಗದಗ ಒಳಗೆ ಎಲ್ಲಿ ಬರತ್ತೆ ಹೌದನು ರೀ ಮತ್ತೆ ಬಸ್ ಸ್ಟಾಪ್ ನಾವು ಹೋಟಲ್ ಇಳಕೊಳ್ತೀವಿ ಅಂದರಲ್ಲ ಅದಕ್ಕೆ ದೂರ ಗೀರ ಏನಾರ ಆಗುತ್ತಾ ಹೌದನು ರೀ ಆಯ್ತು ರೀ ಇಡಲೇ ಹಾಂ ಮಾಡ್ತೀನಿ